ಪುರಸಭೆ ಹಾಗೂ ಪಂಚಾಯ್ತಿಗಳಲ್ಲಿ ಮುಖ್ಯವಾಗಿ ಅವರು ಕೈಗೊಳ್ಳಬೇಕಾದಂತಹದ್ದು ಕುಡಿಯುವ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಬೀದಿ ದೀಪಗಳ ವ್ಯವಸ್ಥೆ ಹಾಗೂ ಸ್ವಚ್ಛತೆ ಬಗ್ಗೆ ಮುಖ್ಯವಾಗಿ ಗಮನವನ್ನು ಕೊಡಬೇಕು ಅಂತ ಹೇಳಿಕ್ಕೆ ಇಷ್ಟ ಪಡ್ತೇನೆ ಪುರಸಭೆಯಲ್ಲಿ ಅವರು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅವಕಾಶ ಇದೆ ರಸ್ತೆಗಳು ಮುಖ್ಯವಾಗಿ ಮನುಷ್ಯರಿಗೆ ಬೇಕಾಗಿರವಂತಹದ್ದು ಹಾಗೆಯೇ ಕುಡಿಯೋ ನೀರಿನ ವ್ಯವಸ್ಥೆ ಬೀದಿ ದೀಪಗಳು ಇವು ಮುಖ್ಯವಾಗಿ ಬೇಕಾಗಿರುವುದರಿಂದ ಇದರ ಕಡೆ ಹೆಚ್ಚಿನ ಗಮನವನ್ನು ಪಟ್ಟಣ ಪಂಚಾಯ್ತಿಆಗಿರ್ಬೋದು ಪುರಸಭೆ ಆಗಿರ್ಬೋದು ಹಾಗೂ ಪಂಚಾಯ್ತಿಗಳಲ್ಲಿ ಇದನ್ನು ಅಳವಡಿಸಿಕೊಳ್ಬೇಕುಂತ ಹೇಳ್ಳಿಕ್ಕೆ ಇಷ್ಟ ಪಡ್ತೀನಿ ಹಾಗೆ ಅವರು ನೀಡುವಂತಹ ಅವರಿಗೆ ಬರುವಂತಹ ಅನುದಾನದಲ್ಲಿ ಪಂಚಾಯ್ತಿಯ ಸದಸ್ಯರುಗಳು ಈ ಎಲ್ಲ ಅಭಿವೃದ್ದಿ ಕಾರ್ಯಗಳನ್ನು ಹಮ್ಮಿಕೊಳ್ಳೋದರಿಂದ ಊರಿನ ಅಭಿವೃದ್ದಿ ಹಾಗೂ ದೇಶದ ಅಭಿವೃದ್ದಿ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಹಾಗೆ ಆರೋಗ್ಯದ ಬಗ್ಗೆಯೂ ಸಹ ಅವರು ಹೆಚ್ಚಿನ ಗಮನವನ್ನು ನೀಡಬೇಕು ಮುಖ್ಯವಾಗಿ ಅಲ್ಲಿರುವಂತಹ ಆಸ್ತಿಗಳ ಬಗ್ಗೆ ಅವರು ಗಮನ ಹರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಳಿಕ್ಕೆ ಇಷ್ಟ ಪಡ್ತೇನೆ ಇದೇ ರೀತಿಯಾಗಿ ಅವರು ಮುಖ್ಯವಾಗಿ ರೈತರಿಗೆ ಸಿಗಬೇಕಾದಂತಹ ಸವಲತ್ಗಳಾಗಿರ್ಬೋದು ಪಂಚಾಯ್ತಿಯಿಂದ ಅಥ್ವಾ ಅವರಿಗೆ ಬರುವಂತಹ ಅನುದಾನವನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಅವರು ಅದರ ಪ್ರಚಾರವನ್ನು ಮಾಡಬೇಕು ಅಂಥ ಈ ಸಂದರ್ಭಲ್ಲಿ ಹೇಳ್ಳಿಕ್ಕೆ ಇಚ್ಛೆ ಪಡ್ತೇನೆ